ಸ್ವಾತಿ ಹಾಂ ಹೌದಾ ಹೇಳಿ ಮ್ಯಾಮ್ ಹಾಂ ಹೌದು ಸರ್ ಇಲ್ಲ ಇಲ್ಲ ಮ್ಯಾಮ್ ಅದು ಏನಾಗಿದೆ ಅಂದರೆ ನನಗೆ ಆರೋಗ್ಯದಲ್ಲಿ ಸ್ವಲ್ಪ ಹುಷಾರಿಲ್ಲ ಅದಕ್ಕೋಸ್ಕರ ಇಲ್ಲ ನನಗೆ ಅದು ಸ್ವಲ್ಪ ಉಸಿರಾಟದ ತೊಂದರೆ ಇದೆ ಅದಕ್ಕೋಸ್ಕರ ನಾನು ಮೆಡಿಕಲ್ ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ದೀನಿ ಮತ್ತು ನಾನು ಫಸ್ಟೇ ಹೇಳಿದೀನಿ ಲೆಚ್ಚರ್ಸಿಗೆ ಎಲ್ಲರಿಗೂ ಹಾಂ ತಿಳಿಸಿದ್ದೀನಿ

ಆಯಿತು ಇಲ್ಲ ಇಲ್ಲ

ಓಕೆ ಮ್ಯಾಮ್ ಈ ಸಲ ಏನಾಗಿದೆ ಅಂದರೆ ನನಗೆ ತೊಂದರೆ ಆಗಿರೋದಿದೆ ಆರೋಗ್ಯದಲ್ಲಿ ತೊಂದರೆ ಆಗಿರೋದ್ರಿಂದ ಮಾತ್ರ ನಾನು ರಜೆ ಹಾಕಿದ್ದು ಇಲ್ಲಾಂದರೆ ನಾನು ರಜೆ ಹಾಕ್ತಿರಲಿಲ್ಲ ಅದು ಹೌದು ಇಲ್ಲ ಇಲ್ಲ ನಾನು ನೆಕ್ಸ್ಟ್ ನೆಕ್ಸ್ಟ್ ಸೆಮ್ಮಿಂದ ಕರೆಕ್ಟಾಗಿ ಬರ್ತೀನಿ ಪೇರೆಂಟ್ಸನ್ನು ಕರ್ಕೊಂಡು ಬರಬೇಕಾ ಆಂ ಅಡ್ಡಿಯಿಲ್ಲ ನಾನು ಮೆಡಿಕಲ್ ರಿಪೋರ್ಟ್ ತಗೊಂಡೇ ಸಬ್ಮಿಟ್ ಮಾಡ್ತೀನಿ ಆಯಿತಾ ಹಾಂ ಓಕೆ ಹಾಂ ಸರಿ